ಈ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸುಲಭವಾಗಿ ಲಭ್ಯವಿರುವ ಆರೋಗ್ಯ ಸೌಕರ್ಯ ಸೇವೆಗಳು ಅವು ಯಾವ್ಯಾವು ಅಂತ ಅಂದರೆ ಆಸ್ಪತ್ರೆ ಔಷಧಿ ಅಂಗಡಿ ಇವುಗಳಿವೆ ಹಾಗೂ ಸ್ಥಳೀಯ ಜನರಿಗೆ ಸುಲಭವಾಗಿ ಕಡಿಮೆ ದರದಲ್ಲಿ ಸಿಗುವಂತಹ ಒಂದು ಕೈಗೆಟಕುವಂತಿವೆ ಔಷಧಿ ಆಗಿರಲಿ ಅಥವಾ ಆಸ್ಪತ್ರೆಯ ಒಂದು ಸೌಕರ್ಯ ಆಗಿರಲಿ ಹಾಗೆ ಕೋವಿಡ್ ಪಿಡುಗಿನ ಸಮಯದಲ್ಲಿ ನಮ್ಮ ದಾವಣಗೆರೆ ಆಸ್ಪತ್ರೆಗಳು ತುಂಬಾ ಕಾರ್ಯ ನಿರ್ವಹಿಸಿದವೆ